ನೀರಿನ ಅಗತ್ಯ ಎಲ್ಲರಿಗೂ ಇದ್ದೇ ಇದೆ ನನ್ನ ದಿನದ ಎದ್ದಾಗದಿಂದ ಮಲಗುವ ತನಕ ಎಷ್ಟೋ ಕೆಲಸಗಳಲ್ಲಿ ನೀರಿನ ಅಗತ್ಯ ತುಂಬ ಇದೆ ಎದ್ದಾಗ ಮುಖ ತೊಳೆಯುವ ಸ್ನಾನ ಮಾಡುವ ವೇಳೆ ನೀರಿನ ಅಗತ್ಯವಿದೆ ನಂತರ ಅಡಿಗೆ ಮನೆಯಲ್ಲಿ ಟೀ ಕಾಫಿ ಮಾಡಲು ಬೆಳಗಿನ ಟಿಫಿನ್ ತಯಾರಿಸುವಾಗಲೂ ನೀರಿನ ಅಗತ್ಯ ಅಂತೂ ಇದ್ದೇ ಇದೆ ಅದರ ನಂತರ ಟಿಫಿನ್ ತಿಂದ ಪಾತ್ರೆಗಳನ್ನು ತೊಳೆಯಲು ನೀರು ಬೇಕು ಅಡಿಗೆಯ ಕೆಲಸದಲ್ಲಿ ನೀರಿನ ಅಗತ್ಯವಿದೆ ಪ್ರತಿ ಸರ್ತಿ ಬಳಸಿದ ಪಾತ್ರೆಗಳನ್ನು ತೊಳೆಯಲು ನೀರು ಬೇಕೇ ಬೇಕು ಬಟ್ಟೆ ಒಗೆಯಲು ನೆಲ ಒರೆಸಲು ನೀರಿನ ಅಗತ್ಯವಿದೆ ಇನ್ನು ಅಂಗಳದಲ್ಲಿದ್ದ ಗಿಡಗಳಿಗೂ ನೀರು ಬೇಕು ಶೌಚಾಲಯದಲ್ಲೂ ನೀರಿನ ತುಂಬ ಅಗತ್ಯವಿದೆ ದಿನಕ್ಕೆ ಏಳು ಎಂಟು ಲೀಟರಿನಷ್ಟು ನೀರನ್ನು ನಾನು ಕುಡಿಯುತ್ತೇನೆ